ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಐದು ಸಾವಿರದ ಇನ್ನೂರ ಎಂಬತ್ತೆಂಟು ಹದಿನಾರು ಸಾವಿರದ ಇನ್ನೂರ ಮೂವತ್ನಾಲ್ಕು ಐವತ್ನಾಲ್ಕು ಸಾವಿರದ ಆರ್ನೂರ ಎಪ್ಪತ್ತೆಂಟು ಎಪ್ಪತ್ತೈದು ಸಾವಿರದ ಆರ್ನೂರ ಎಪ್ಪತ್ತೈದು